ಹಲೋ ನಮಸ್ತೆ ಹೇಳಿ ಹೌದು ಹೌದು ನೀವು ಹಾಂ ಹೇಳಿ ನಾಗರಾಜ್ ಅವರೇ ಹೌದಾ ಬನ್ನಿ ಅದು ಮೂರು ಸಾವಿರದ ಐನೂರು ರೂಪಾಯಿದೆ ನಿಮಗೆ ಕಪ್ಪು ರಾಗಿ ಬೇಕಿತ್ತಾ ಕೆಂಪು ರಾಗಿ ಬೇಕಿತ್ತಾ

ಹಾಂ ಓಕೆ ಹಾಂ ಮೂರು ಸಾವಿರದ ಇನ್ನೂರು ರೂಪಾಯಿ ಇಲ್ಲ ನಮ್ಮ ಕಪ್ಪು ರಾಗಿ ಅಂದರೆ ಹಳೆಯ ರಾಗಿ ತುಂಬ ರೇಟಿದೆ ಕೆಂಪು ರಾಗಿ ಮೂರು ಸಾವಿರದ ಇನ್ನೂರು ರೂಪಾಯಿದೆ ನಮ್ಮ ಕಡೆ ತುಂಬ ಬೆಳಿತಾರೆ ಕೋಲಾರ ಕಡೆ ಶ್ರೀನಿವಾಸಪುರ ಮಾಲೂರು ಈ ಕಡೆಯೆಲ್ಲ ತುಂಬ ರಾಗಿ ಸಿಗತ್ತೆ ನಿಮಗೆ ಯಾವ ಥರ ರಾಗಿ ಬೇಕು ಅಂತ್ಹೇಳಿದ್ರೆ ನಾವು ಡೈರೆಕ್ಟ್ ಅಲ್ಲಿಗೆ ಕರ್ಕೊಂಡ್ಹೋಗಿ ನಿಮಗೆ ಕೊಡ್ಸ್ಕೊಡ್ತಿವಿ ಹಾಂ ನೀವು ಯಾವಾಗ ಬರ್ತೀರ ಅಂತ್ಹೇಳಿದ್ರೆ ಒಂದು ರೇಟನ್ನ ಫಿಕ್ಸ್ ಮಾಡಿ ನಿಮಗೆ ಕೊಡ್ಸ್ಕೊಡ್ತಿವಿ ಆಗತ್ತೆ ಆದರೆ ಹಳೆಯ ರಾಗಿ ಇದ್ದಷ್ಟು ಒಳ್ಳೇದಲ್ವಾ ಅದು ತಗೊಳ್ಳಿ ಅದ್ನ ತಗೊಂಡು ಸ್ಟೋರ್ ಮಾಡಿಟ್ಟರೆ ಸ್ವಲ್ಪ ದಿನಕ್ಕೆ ಅದೇ ಹಳೆಯ ಕಪ್ಪು ರಾಗಿ ಆಗತ್ತೆ ರೊಟ್ಟಿ ಎಲ್ಲ ಮಾಡ್ಕೊಬೋದಲ್ವಾ ರಾಗಿ ದೋಸೆ ಇದೆ ರಾಗಿ ರೊಟ್ಟಿ ಇದೆ ಸುಮಾರು ಐಟಮ್ಸನ್ನ ಮಾಡ್ಕೊಬೋದು ಏನೇಳಿ ಕೆಂಪು ರಾಗಿ ಯೂಸ್ ಮಾಡಿ ಚೆನ್ನಾಗಿರುತ್ತೆ ರಾಗಿ ಮುದ್ದೆಗಾದರೆ ಕಪ್ಪು ರಾಗಿ ಯೂಸ್ ಮಾಡಿ ಹಾಂ ಎರಡೂ ತಗೊಳ್ಳಿ ಎರಡೂ ಒಂದು ಬೆಲೆ ನೋಡಿ ಮಾತಾಡಿ ಕೊಡ್ಸ್ಕೊಡ್ತಿವಿ ನೀವು ಯಾವಾಗ ಬರ್ತೀರ ಅಂತ್ಹೇಳಿದ್ರೆ ನಾವವತ್ತು ಮಾತಾಡ್ತೀವಿ ಕೋಲಾರ್ಗೆ ಬರ್ತೀರಾ ಇಲ್ಲ ಬೇರೆ ಕಡೆ ಎಲ್ಲಾದರೂ ಮಾಲೂರು ಬಂಗಾರಪೇಟೆ ಈ ಥರ ಬರ್ತೀರಾ ಯಾವಾಗ ಬರ್ತೀರಾ ಹೌದೌದು ನಮ್ಮ ಕಡೆ ರಾಗಿ ತುಂಬ ಫೇಮಸ್ ಇದೆ ಬೇರೆ ಕಡೆಯೆಲ್ಲ ನಾವು ಕಳ್ಸ್ಕೊಡ್ತಿವಿ ರಾಗಿಗಳನ್ನ ಹಾಂ ಇಲ್ಲ ಇಲ್ಲ ನಾವು ಮೋಸ ಮಾಡಲ್ಲ ನೀವು ನಂಬಿಕೆ ಇಟ್ಟು ಬನ್ನಿ ನಾವು ಕೊಡಸ್ಕೊಡ್ತಿವಿ ಹೌದೌದು ನಿಜ ಇದು ಆ ಥರ ಎಲ್ಲ ಏನೂ ಆಗೋದಿಲ್ಲ ನೀವು ಬಂದು ಒಂದ್ಸತಿ ನೋಡಿ ನೋಡಿದ್ದಾದಮೇಲೆ ತಗೊಳ್ಳಿ ಇಲ್ಲ ನೀವು ಬಂದು ನೋಡಿ ಆಮೇಲೆ ಗೊತ್ತಾಗತ್ತೆ ಆಮೇಲೆ ತಗೊಳ್ಳಿ ಪರವಾಗಿಲ್ಲ ಸರ್ ಆ ಥರ ಏನೂ ಇಲ್ಲ ನೀವು ಬಂದು ನೋಡಿ ಒನ್ಸತಿ ನೋಡಿ ಆಮೇಲೆ ತಗೊಳ್ಳಿ ಸರ್ ಸರ್ ಮೆಷಿನ್ಗೆ ಹಾಕಿರೊ ರಾಗಿನೇ ಸರ್ ಈವಾಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಲ್ವಾ ಸರ್ ಹಾಂ ಸರ್ ಇಲ್ಲ ಇಲ್ಲ ಸರ್ ಎಲ್ಲ ಮಿಷಿನ್ಗೆ ಹಾಕಿರೊ ರಾಗಿನೇ ಸರ್ ಹಾಂ ಹಾಂ ಸರ್ ಓಕೆ ಓಕೆ ಸರ್ ಬನ್ನಿ ಸರ್ ಓಕೆ ಸರ್ ಸರಿ ಸರ್ ಓಕೆ ಥ್ಯಾಂಕ್ ಯು ಸರ್